ನೋಡಿ ನಾನು ಹೇಳಿದ್ದಂತಹ ಎಲ್ಲ ಪದಾರ್ಥಗಳು ನೀವು ತಂದು ಕೊಟ್ಟಿದ್ದೀರ ಆದರೆ ಇಲ್ಲಿ ಸಾಸ್ ಕಾಣಿಸ್ತಾಯಿಲ್ಲ ಚಟ್ನಿ ಕೂಡ ಇಲ್ಲ ನನಗೆ ನೆಂಚಿಕೊಳ್ಳಲು ಚಟ್ನಿ ಅಥವಾ ಸಾಸ್ ಇಲ್ಲದಿದ್ದರೆ ಊಟ ಮಾಡಲು ಇಷ್ಟವಾಗುವುದಿಲ್ಲ ದಯವಿಟ್ಟು ನೀವು ಸಾಸ್ ಆಗಲಿ ಅಥವಾ ಚಟ್ನಿ ಆಗಲಿ ತಂದು ಕೊಟ್ಟರೆ ತುಂಬ ಉಪಕಾರವಾಗುತ್ತದೆ